ನಾನು ಲಾಕ್ಡೌನ್ನಿಂದ ಯೂಟೂಬ್ ಮೂಲಕ ಅಡುಗೆಗಳನ್ನು ಕಲಿತಿದ್ದೇನೆ ಹಾಗು ಸ್ವಲ್ಪ ಸ್ವಲ್ಪ ನನ್ನ ತಾಯಿ ಕೂಡ ನನಗೆ ಅಡುಗೆ ಮಾಡುವುದನ್ನು ಹೇಳಿಕೊಟ್ಟಿದ್ದಾರೆ ಯೂಟೂಬ್ನಿಂದ ತುಂಬ ಕಲಿತಿದ್ದೇನೆ ತುಂಬ ಅಡುಗೆ ಮಾಡಲು ಹಾಗೆಯೇ ಅಡುಗೆ ಮಾಡುವಾಗ ನಮಗೆ ನೀಟ್ನೆಸ್ ತುಂಬ ಇಂಪೋರ್ಟೆಂಟ್ ಆಗ್ತದೆ ಫಸ್ಟ್ ನೀಟ್ನೆಸ್ ಇದ್ದರೆ ಹೇಗೆ ಬೇಕಾದರೂ ಅಡುಗೆ ಮಾಡ್ಬೋದು